ಹಲೋ ಹೇಳಿ ಹಾಂ ನಮಸ್ತೆ ಹೇಳಿ ಓಕೆ ಹಾಂ ಹೌದು ಮೇಡಮ್ ತುಂಬ ಹೊಸ ಬುಕ್ ಬರ್ತಾ ಇದೆ ನಿಮ್ಗೆ ಯಾವ ಬುಕ್ ಬೇಕಿತ್ತು ಹಾಂ ಬನ್ನಿ ಮೇಡಮ್ ತುಂಬ ತುಂಬ ವೆರೈಟಿ ವೆರೈಟೀ ಬುಕ್ಸ್ ಬಂದಿದೆ ನಿಮಗೆ ಯಾವ್ದು ಬಂದಿದಾವೆ ಯಾವ್ದು ಬೇಕು ಅಂತ ಒಂದು ಸಲ ಅಂತ ಚಕ್ ಮಾಡಿಬಿಟ್ಟು ತಗೊಂಡು ಹೋಗ್ರಂತೆ ಹಾಂ ಮೇಡಮ್ ಕಾಸ್ಟ್ ಬಂದುಬಿಟ್ಟು ಟು ಫಿಫ್ಟಿ ಎಬೊವ್ ಇದೆ ಟು ಫಿಫ್ಟಿಯಿಂದ ತೌಸಂಡ್ವರೆಗೂ ಇದೆ ನಿಮಗೆ ಯಾವ ಥರ ರೇಟ್ ಬೇಕು ನೀವು ನೋಡಿಬಿಟ್ಟು ತಗೊಂಡು ಹೋಗ್ಬೋದು ಮತ್ತು ಒನ್ ವೀಕ್ ತನಕ ಇರುತ್ತೆ ಮೇಡಮ್ ಒನ್ ವೀಕ್ ಮೇಲೆ ಒಂದು ದಿನ ಜಾಸ್ತಿ ಆದ್ರೂ ಒನ್ ಫಿಫ್ಟಿವರೆಗೂ ಚಾರ್ಜಸ್ ಮಾಡ್ತೀವಿ ಹಾಂ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ಮತ್ತು ಏನಾದ್ರು ಅಕಸ್ಮಾತ್ ಬುಕ್ ಏನಾದ್ರು ಡ್ಯಾಮೇಜ್ ಆದರೆ ಆಮೇಲೆ ಬುಕ್ ಡ್ಯಾಮೇಜ್ ಆದರೆ ಬುಕ್ ಏನಾದರೂ ಕಳ್ದು ಹೋಯ್ತು ಅಂದರೆ ಅದರಲ್ಲಿ ಏನು ಪ್ರೈಸ್ ಇದೆ ಆ ಪ್ರೈಸನ್ನು ನೀವು ಪೇ ಮಾಡ್ಬೇಕಾಗುತ್ತೆ ಓಕೆ ಮೇಡಮ್ ಅಡ್ರಸ್ ಎಲ್ಲ ಕಳಿಸ್ತೀನಿ ನೋಡಿ ಮತ್ತು ಮೇಡಮ್ ಬೇರೆ ಯಾರಾದರೂ ಇದ್ದರೆ ರೆಫೆರ್ ಮಾಡಿ ನಿಮಗೆ ಬುಕ್ಸ್ ಎಲ್ಲ ಇಷ್ಟ ಆದರೆ ಸ್ಟೋರಿ ಎಲ್ಲ ಇಷ್ಟ ಆದರೆ ಓ ಡೆಫ್ನೆಟ್ಲಿ ಡೆಫ್ನೆಟ್ಲಿ ಮೇಡಮ್ ಟ್ರಸ್ಟೆಡ್ ಇದು ಬನ್ನಿ ಮೇಡಮ್ ಒಂದು ಸಲ ನೋಡಿ ನೀವು ನೀವು ಫಸ್ಟಿಗೆ ಬುಕ್ ತಗೊಬೇಕು ಅಂತಲ್ಲ ಒಂದು ಸಲ ಬಂದು

ಓಕೆ ಓಕೆ ಶೋರ್ ಮೇಡಮ್ ಬನ್ನಿ ಒಂದ್ಸಲ ಬಂದುಬಿಟ್ಟು ನಮ್ಮದು ಲೈಬ್ರರಿಗೆ ವಿಸಿಟ್ ಮಾಡಿ ಒಂದು ಸಲ ಬುಕ್ ಫಸ್ಟಿಗೆ ತಗೊಳ್ಳಲೇಬೇಕು ಅಂತಿಲ್ಲ ಒಂದು ಸಲ ವಿಸಿಟ್ ಮಾಡಿಬಿಟ್ಟು ಫಸ್ಟೆಲ್ಲಾ ನೋಡಿ ನಿಮಗೆಲ್ಲಾ ಓಕೆ ಅನ್ಸಿದ್ರೆ ಆಮೇಲೆ ಬುಕ್ಕನ್ನು ನೋಡಿ ಬುಕ್ಕು ಒಳ್ಳೊಳ್ಳೆಯ ಸ್ಟೋರಿ ಬುಕ್ಕು ಮತ್ತು ಫ್ಯಾಮಿಲಿ ಎಮೋಷ್ನಲ್ ಬುಕ್ಕು ಈ ಥರ ಒಳ್ಳೊಳ್ಳೆಯ ಕತೆಗಳ ಬುಕ್ಕೆಲ್ಲಾ ಬಂದಿದೆ ನೋಡಿ ನಿಮಗೆ ಇಷ್ಟ ಆದರೆ ತೊಗೊಳ್ಳಿ ಮೇಡಮ್